ಕಳೆದ ಒಂದು ವರ್ಷದಲ್ಲಿ ನಾನು ನನ್ನ ಜೀವನದಲ್ಲಿ ಅನೇಕ ಒಂದು ಸಂದರ್ಭಗಳನ್ನು ಮರೆಯಲಾಗದ ಸಂದರ್ಭಗಳನ್ನೇ ನಾನು ಎದ್ರಿಸಿದ್ದೀನಿ ಕಳೆದ ಒಂದು ವರ್ಷದಲ್ಲೇ ನನ್ನ ಕಾಲೇಜ್ ಅನ್ನು ನಾನು ಮುಗಿಸಿದೆ ನನ್ನ ಮೊದಲನೆಯ ಕೆಲಸಕ್ಕೆ ನಾನು ಸೇರಿದೆ ಹಾಗೂ ಆ ಕೆಲಸ ಮುಗಿದು ಮತ್ತು ಕೆಲಸವಿಲ್ಲದಂತೆಯೂ ನಾನು ಹಲವು ತಿಂಗಳಿಂದ ಮನೆಯಲ್ಲೇ ಕುಳಿತದ್ದು ನನಗೆ ಒಂದು ಸ ಎಕ್ಸ್ಪೀರಿಯೆನ್ಸ್ ಆಯಿತು ಈ ಇದರಲ್ಲಿ ಮರೆಯಕ್ಕಾಗ್ದೇ ಇರೋದು ಯಾವುದಂದ್ರೆ ಪ್ರತಿಯೊಂದು ಹೆಜ್ಜೆಯಲ್ಲೂ ನಾವು ಏನಾದರೂ ಒಂದು ಕಲಿತ ಕಲಿತಲೇ ಇರ್ತೀವಿ ನಮ್ಮ ಜೀವನದಲ್ಲಿ ಅಂತ ನಾ ಕಾಲೇಜ್ ಮುಗಿದ ನ ಮುಗಿ ಕಾಲೇಜಲ್ಲಿ ಇರುವಾಗ ನಮಗೆ ಅದರ ಮೌಲ್ಯಗಳು ನಮಗೆ ತಿಳಿದಿರುವುದಿಲ್ಲ ಬಟ್ ಆದರೆ ಅದು ಕಾಲೇಜ್ ಮುಗಿದ ನಂತರ ಇವಾಗ ಮತ್ತು ಕಾಲೇಜ್ಗೆ ನಾವು ಹಿಂತಿರುಗಿ ಹೋಗೋಕ್ಕಾಗಲ್ವಲ್ಲ ಅನ್ ಅನ್ನೋದು ನಮಗೆ ಇವಾಗ ಅದು ಅರಿವಾಗಿದೆ ನನಗೆ ಹಾಗೂ ಮುಗಿದ ನಂತರ ಮೊದಲನೇ ಕೆಲಸಕ್ಕೆ ನಾನು ಪ್ರಯತ್ನ ಸೇರಲು ಪ್ರಯತ್ನಿಸುವಾಗ ಅದು ನನಗೆ ಒಂದು ಮರೆಯಲಾಗದಂಥ ಒಂದು ಸಂದರ್ಭ ಬಹಳ ಈಗಿನ ಕಾಲದಲ್ಲಿ ಒಂದು ಕೆಲಸ ಸಿಗುವುದು ಬಹಳ ಕಷ್ಟಕರ ಕಷ್ಟಕರವಾಗಿದೆ ಅನೇಕ ಕಂಪನಿಗಳು ಎಲ್ಲ ಬಂದಿದ್ದರೂ ಎಷ್ಟು ಓದಿದರೂ ಸಾಲ್ ಸಾಲ್ತಲೇ ಇಲ್ಲ ಅಂತ ಅನ್ನಿಸೋಕ್ಕೆ ಶುರುವಾಗಿದೆ ಆದ್ದರಿಂದ ಮೊದ್ಲನೇ ಕೆಲಸ ನನಗೆ ಸಿಗೋದು ಬಹಳ ಕಷ್ಟಕರವಾಗಿಯೇ ಇತ್ತು ಆದರೆ ಏನು ನನಗೆ ಒಂದು ಓದಿದ ತಕ್ಕಂತೆ ನನಗೆ ಒಂದು ಕೆಲಸ ಸಿಕ್ತು ಅದು ಎಷ್ಟು ಒಂದು ಐದು ತಿಂಗಳ ಮಟ್ಟಿಗೆ ನಾನು ನಾನು ಕೆಲ್ಸವನ್ನು ಮಾಡಿದೆ ಅದಾದ ನಂತರ ನನ್ನ ಕೆಲಸ ಮುಗಿದ ನಂತರ ಮನೆಯಲ್ಲೇ ಕುಳಿತ ಕುಳಿತುಕೊಳ್ಬೇಕಾದ ಸಂದರ್ಭವೂ ಬಂದಿತ್ತು ಆ ಸಮಯದಲ್ಲಿ ನಾನು ಅನೇಕ ವಿಷ್ಯಗಳ್ನ ಕಲ್ತುಕೊಂಡಿದ್ದೀನಿ ನನ್ನನ್ನು ನಾನು ಇನ್ನು ಹೆಚ್ಚಾಗಿ ತಿಳಿದುಕೊಳ್ಳೋದಕ್ಕೆ ನನಗೆ ಈ ಸಮಯ ಬಹಳ ಉಪಯೋಗವಾಯ್ತು ನಾನು ಇದು ಈ ಸಮಯದಲ್ಲಿ ನಾನು ತಿಳ್ಕೊಂಡಿದ್ದು ಏನಂದರೆ ನಾನು ಬಹಳ ಚೆನ್ನಾಗಿ ನಾನು ಪೇಂಯ್ಟಿಂಗ್ ಅಥವಾ ಡ್ರಾಯಿಂಗನ್ನು ಮಾಡ್ಬೋದು ನನಗೆ ಅದಕ್ಕೆ ಒಂದು ಒಳ್ಳೆಯ ಸಮಯ ನನಗೆ ಇವಾಗ ಸಿಕ್ಕಿದೆ ಅನೇಕ ವರ್ಷ ನನಗೆ ಗೊತ್ತಿತ್ತು ನಾನು ಮಾಡ್ಬೋದು ಅಂತ ಬಟ್ ನಾನು ಆದರೆ ಅನೇಕ ವರ್ಷಗಳಿಂದ ನಾನು ಡ್ರಾಯಿಂಗಾಗಲಿ ಪೇಂಟ ಅಷ್ಟೊಂದು ನಾನು ಅದಕ್ಕೆ ಇಂಟ್ರೆಸ್ಟ ನನಗೆ ಬಂದಿರಲಿಲ್ಲ ಆದರೆ ಈಗ ನಾನು ಮಾಡುವಾಗ ನನ್ಗೆ ಅದರಿಂದ ಎಷ್ಟೊಂದು ವಿಷಯ ನನಗೆ ತಿಳಿ ತಿಳ್ಕೊಳ್ಳೋಕ್ಕಾಗಿದೆ ಆದ್ದರಿಂದ ಇವೆಲ್ಲವೂ ನನಗೆ ಒಂದು ಮರೆಯಲಾಗದ ಸಂದರ್ಭ ಮತ್ತು ಮರೆಯಲಾಗದಂಥ ಅನುಭವನ ನಾನು ಈ ಕಳೆದ ಒಂದು ವರ್ಷದಲ್ಲಿ ಮಾಡಿಕೊಂಡಿದ್ದೀನಿ